ಕಳೆದ ಹಲವು ದಶಕಗಳಿಂದ ಭಾರತದಲ್ಲಿ ಹೊಸ ಹೊಸ ಉದ್ಯೋಗಗಳು ವೃತ್ತಿಗಳು ಸೃಷ್ಟಿಯಾಗುತ್ತಿವೆ ಈಗ ಉದ್ಯೋಗವು ದ ದೊರಕುತ್ತಿಲ್ಲ ಎಂಬ ಕಾರಣಕ್ಕಾಗಿ ಜನರು ತಮ್ಮನ್ನು ತಾವೇ ತೊಡಗಿಸಿಕೊಂಡು ಹೊಸ ಹೊಸ ಉದ್ಯೋಗಗಳನ್ನು ಸೃಷ್ಟಿ ಮಾಡುತ್ತಿದ್ದಾರೆ ಉದಾಹರಣೆಗೆ ಏನು ಹೇಳಬೇಕಂದ್ರೆ ಯೂಟ್ಯೂಬರ್ಸ್ಗಳು ಅಂದರೆ ಕೆಲವು ಪ್ರದೇಶಗಳಿಗೆ ಹೋಗಿ ತಮ್ಮದೇ ಆದ ಒಂದು ಯೂಟ್ಯೂಬ್ ಚಾನೆಲ್ಗಳನ್ನು ಓಪನ್ ಮಾಡಿ ಅದರಲ್ಲಿ ಒಂದು ತಮ್ಮ ಉದ್ಯೋಗವನ್ನು ಗಳಿಸಿಕೊಳ್ಳುತ್ತಿದ್ದಾರೆ ಅಷ್ಟೇ ಅಲ್ಲದೆ ಪ್ರವಾಸಿ ತಾಣಗಳಲ್ಲಿ ಕೆಲವು ಪ್ರವಾಸಿ ತಾಣಗಳನ್ನು ತೋರಿಸಿ ಯಾ ಅಂಥವುಗಳ ಬಗ್ಗೆ ಮಾಹಿತಿಯನ್ನು ನೀಡುವುದು ಜನರಿಗೆ ಇದರಿಂದಲೂ ಸಹ ಕ ಕೆಲವು ವಿದೇಶಿ ಪ್ರವಾಸಿಗರು ಬರುತ್ತಾರೆ ಅಥವಾ ನಮ್ಮ ದೇಶದ ಕೆಲವು ಪ್ರವಾಸಿಗರಿಗೆ ಇಂತಹ ಆ ಪ್ರದೇಶದಲ್ಲಿ ಇದ್ದುಕೊಂಡೇ ಅಲ್ಲಿ ಯಾವ ಪ್ರದೇಶವು ಇದೆ ಪ್ರಸಿದ್ಧವಾಗಿದೆ ಎಂಬುವುದೇ ಗೊತ್ತು ತಿಳಿದಿರುವುದಿಲ್ಲ ಹಾಗಾಗಿ ಅಂತಹ ಪ್ರದೇಶಗಳನ್ನೆಲ್ಲ ಅವರು ಸೂಚಿಸುತ್ತಾರೆ ಇದರಿಂದಲೂ ಸಹ ಅವರಿಗೆ ಒಂದು ರೀತಿಯ ಜೀವನೋಪಾಯಕ್ಕೆ ಒಂದು ಉದ್ಯೋಗವಾಗಿಯೂ ನಿರ್ಮಾಣವಾಗುತ್ತದೆ ಮತ್ತು ಜನರಿಗೂ ಅದು ಒಂದು ರೀತಿಯ ಸೇವೆಯಾಗಿಯೇ ಸಲ್ಲಿಸಲ್ಪಡುತ್ತದೆ ಅಷ್ಟೇ ಅಲ್ಲದೆ ಜನರು ತಮ್ಮ ತಮ್ಮನ್ನು ತಾವು ಹಾಸ್ಯ ಪ್ರವೃತ್ತಿಯಿಂದ ತಮ್ಮ ಒಂದು ಹಾಸ್ಯ ತಮ್ಮ ಮನಸ್ಸಿನಲ್ಲಿ ಎಷ್ಟೇ ದುಃಖ ಇದ್ದರೂ ಒಂದು ರೀತಿಯಲ್ಲಿ ಜನರನ್ನು ನಗಿಸುವ ಹಾಸ್ಯದ ಮೂಲಕ ಜನರನ್ನು ನಗಿಸೋದರಿಂದ ಹೀಗೆ ಒಂದು ರೀತಿಯ ಅವರದೇ ಆದ ಒಂದು ತಂಡವನ್ನು ಕಟ್ಟಿಕೊಂಡು ಹಾಸ್ಯವನ್ನು ಮಾಡುವುದರಿಂದಲೂ ಸಹ ಅವರು ತಮ್ಮ ಜೀವನಕ್ಕೆ ಒಂದು ಉಪಾಯವನ್ನು ಮಾಡಿಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಕೆಲವರು ಯೋಗಾಸನ ವನ್ನು ಕಲಿಸುವುದು ಅಥವಾ ನೃತ್ಯ ಇಂಥವುಗಳನ್ನೆಲ್ಲ ತಮ್ಮ ತಮ್ಮ ತಮ್ಮಲ್ಲಿ ಇರುವ ಕಲೆಯನ್ನೇ ಉಪಯೋಗಿಸಿಕೊಂಡು ಅವರು ಜನರಿಗೆ ತಲುಪಿಸುವುದು ಮತ್ತು ಜನರಿಗೆ ಕಲಿಸಿಕೊಡುವುದು ಹೀಗೆ ಮಾಡುವುದರಿಂದ ಅವರಿಗೆ ಅಲ್ಲಲ್ಲಿಯೇ ಒಂದು ಉದ್ಯೋಗವು ಸೃಷ್ಟಿಯಾಗುತ್ತದೆ ಅವರು ತಮ್ಮ ಜೀವನೋಪಾಯಕ್ಕಾಗಿ ಒಂದೊಂದು ಉದ್ಯೋಗವನ್ನು ಈ ರೀತಿಯಾಗಿ ಮಾಡಿಕೊಳ್ಳುತ್ತಾರೆ ಹೀಗೆ ಅವರು ತಮ್ಮ ಈಗಿನ ಯುವ ಜನತೆ ತಮ್ಮಲ್ಲಿ ಯಾವ ರೀತಿ ಈ ಒಂದು ಕ ಒಂದು ಒಬ್ಬರಲ್ಲಿ ಒಂದು ಡ್ಯಾನ್ಸ್ ಕಲಿಸುವ ಕ ತ ಸಾಮರ್ಥ್ಯ ಇರುತ್ತದೆ ಈಗಿನ ಯುವ ಜನತೆಗೆ ಒಂದು ಡ್ಯಾನ್ಸ್ ಎನ್ನುವುದು ವೆಶ್ಟರ್ನ್ ಆಧುನಿಕ ಪ್ರಾಚೀನ ಇಂಥವು ಡ್ಯಾನ್ಸ್ಗಳನ್ನೆಲ್ಲ ನೃತ್ಯಗಳನ್ನೆಲ್ಲ ಕಲ್ಸಿಕೊಂ ಕೊಟ್ಟು ಒಂದು ನಾಲ್ಕು ಜನರಿಗೆ ಅದರಿಂದಲೂ ಹಣವನ್ನು ಸಂಪಾದಿಸುತ್ತಾರೆ ಹೀಗೆ ಇದರಿಂದ ಅವರ ಜೀವನಕ್ಕೆ ಒಂದು ಒಂದು ಒಳ್ಳೆಯ ಒಂದು ಮಾರ್ಗವಾಗಿ ಉಪಾಯವಾಗುತ್ತೆ ಅಲ್ಲಲ್ಲೇ ತಮ್ಮ ನ್ನು ಈಗಿನ ಜ ಜ ಯುವ ಜನತೆಯು ಅಷ್ಟೊಂದು ವೇಗವಾಗಿ ತಮ್ಮನ್ನು ತಾವು ಒಂದು ವೃತ್ತಿಯಲ್ಲಿ ನಿಪುಣರಾಗಿದ್ದಾರೆ ನಿಪುಣರಾಗಿಕೊಂಡು ಅವರು ಅಲ್ಲಲ್ಲಿಯೇ ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಳ್ಳುತ್ತಾ ಹೇಗೆ ಜನರಲ್ಲಿ ತಮ್ಮನ್ನು ತಾವು ಮುಟ್ಟಿಸುವುದು ಹೀಗೆ ಅನೇಕ ರೀತಿಯ ಲ್ಲಿ ಈಗಿನ ಯುವ ಪೀಳಿಗೆಗಳು ಒಂದು ರೀತಿಯ ಆಧುನಿಕ ರೀತಿಯಲ್ಲಿ ಮತ್ತು ಜನರಿಗೆ ಇಷ್ಟವಾಗುವ ರೀತಿಯಲ್ಲಿ ನ ಅವರ ಮನಸ್ಥಿತಿ ಹೇಗಿರುತ್ತದೆ ಹಾಗೆ ರೂಪಿಸಿಕೊಂಡು ಅವರು ಒಂದೊಂದು ಉದ್ಯೋಗವನ್ನು ಹೊಸ ಹೊಸತರಾಗಿ ಮಾಡುತ್ತಾ ಬಂದಿದ್ದಾರೆ ಅಂತ ಹೇಳಲು ಬಯಸುತ್ತೇನೆ